ಹಲೋ ಹಾಂ ಹೇಳಿ ಹೆಸರೇನು ಹಾಂ ನೆನ್ನೆ ಎಷ್ಟೊತ್ತಿಗೆ ಬಂದಿದ್ದಿರಿ ಹೌದಾ ಸಂಜಯ್ ಅಂತಾನ ಜ್ವರ ಒಂದೇನಾ ಮತ್ತೆ ಬೇರೆ ಏನಾದರೂ ಸಮಸ್ಯೆ ಇತ್ತಾ ಹೌದಾ ಹಾಂ ನಾನು ಬರ್ಕೊಟ್ಟಿರೋ ಮಾತ್ರೆ ಚೆನ್ನಾಗಿಲ್ವಾ ಎಷ್ಟು ಮಾತ್ರೆ ತೊಗೊಂಡ್ರಿ ನಾನು ಎಷ್ಟು ಕೊಟ್ಟಿದ್ದೆ ಹಾಂ ಎಲ್ಲ ಮುಗೀತಾ ಮಾತ್ರೆ ಡೋಸೇಜ್ ಜಾಸ್ತಿ ಆಗಲ್ವಾ ನಾವು ಎಷ್ಟು ಹೇಳ್ತೀವೋ ಅಷ್ಟು ತೊಗೋಬೇಕು ಇನ್ನೂ ಮೂರು ಇದ್ದಾವಾ ಅದನ್ನು ತೊಗೊಂಡು ನೋಡಿರಿ ಕಡಿಮೆ ಆಗ್ಬೋದೇನೋ ಇಲ್ಲ ಅಂದರೆ ನಾಳೆ ಬನ್ನಿ ಅಥವಾ ಇವತ್ತಾದರೆ ಇವತ್ತೇ ಬನ್ನಿ ನೋಡ್ತೀನಿ ಹಾಂ ನಾನು ಸೇಮ್ ಟೈಮಿಂಗ್ಸ್ ನೆನ್ನೆ ಯಾವಾಗ ಬಂದಿದ್ರೋ ಅದೇ ಟೈಮಿಂಗ್ಸಿಗೆ ಬಂದುಬಿಡಿ ಹಾಂ ಹಾಂ ಬನ್ನಿ ನಾನು ನೋಡಿ ಕೊಡ್ತೀನಿ ಊಟ ಊಟ ಆದ ಮೇಲೆ ತೊಗೊಳೋದು ಊಟಕ್ಕೆ ಮುಂಚೆ ಎಲ್ಲ ತೊಗೊಂಡಿದ್ರಾ ಹಾಂ ಸರಿ ನೀವು ಬನ್ನಿ ನಾನು ನೋಡಿ ಕೊಡ್ತೀನಿ ಹಾಂ ಆಯಿತು